ನಮಸ್ತೆ ನಿಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರ ಋತುಸ್ರಾವವನ್ನು ಹೇಗೆ ಪರಿಗಣಿಸಲಾಗುತ್ತದೆ ಎಂದು ಒಂದು ಪ್ರಶ್ನೆಯನ್ನು ನನಗೆ ಕೇಳಿದ್ದಾರೆ ಇದನ್ನು ಹೇಳಬೇಕಂದರೆ ಈಗ ಸಂಸ್ಕೃತಿಯೇ ಇಲ್ಲ ಎಂದು ಹೇಳಬಹುದು ಯಾಕೆಂದರೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಸಂಸ್ಕೃತಿ ಮತ್ತು ನಮ್ಮ ಇದನ್ನು ಎಲ್ಲವನ್ನೂ ಕ್ರಮವತ್ತಾಗಿ ನೋಡಿಕೊಂಡು ಕೊಂಡರೆ ಈಗ ದಿನ ತೆಗಿಲಿಕ್ಕು ಕಷ್ಟ ಉದ್ಯೋಗಸ್ಥ ಮಹಿಳೆಯರೇ ಜಾಸ್ತಿ ಹಾಗಾಗಿ ಮನೆಯಲ್ಲೇ ಕುಳಿತು ಮಾಡುವವರೆಗೂ ತುಂಬ ತಾಪತ್ರಯ ಹಾಗಾಗಿ ಇದನ್ನು ಹೇಗೆ ಹೇಳಬೇಕು ಎಂದರೆ ಈಗಿನ ಸಮಯಕ್ಕೆ ಮತ್ತೆ ಈಗಿನ ಕಾಲಕ್ಕೆ ಸರಿಯಾಗಿ ನಡೆಯಬೇಕಾಗ್ತದೆ ಹಾಗಾಗಿ ಹೇಳಬೇಕೆಂದ್ರೆ ಹಳೆಯ ಕಾಲದಲ್ಲಿ ಒಂದು ರೀತಿಯಲ್ಲಿ ನಾನು ಕೂಡ ತವರು ಮನೆಯಲ್ಲಿ ಇರುವಾಗ ನನ್ನ ಪ್ರಥಮ ದಿನಗಳಲ್ಲಿ ನಾನು ಹೊರಗೆ ಮೂರು ದಿನ ಕೂತ್ಕೊಂಡು ಅಂದರೆ ನಮಗೆ ದೇವಸ್ಥಾನ ದೈವಸ್ಥಾನ ನಾಗಬನ ಎಲ್ಲ ಹತ್ತಿರ ಇರುವುದರಿಂದ ಮೂರು ದಿನಗಳನ್ನು ಹೊರಗೆ ಕೂತ್ಕೊಂಡು ಆ ವೇದನೆಯನ್ನು ಅನು ಅನುಭವಿಸಬೇಕಾಗಿತ್ತು ಯಾಕೆಂದ್ರೆ ಆ ಆ ಋತುಸ್ರಾವ ಮೂರು ದಿನಗಳಲ್ಲಿ ಹೊಟ್ಟೆನೋವು ಬೆನ್ನುನೋವು ತುಂಬ ತುಂಬನೇ ಇರುತ್ತದೆ ಮತ್ತೆ ಸ್ರಾವ ಕೂಡ ಜಾಸ್ತಿಯಾಗಿ ಇರುತ್ತದೆ ಹಾಗಾಗಿ ನಮಗೆ ತುಂಬ ಕಷ್ಟವಾಗುತ್ತಿತ್ತು ಆದರೆ ನಮ್ಮ ಸಂಸ್ಕಾರವನ್ನು ಬಿಡಲಿಕ್ಕೆ ಆಗುತ್ತಿರಲಿಲ್ಲ ನಾವು ದೇವರಿಗೆ ತುಂಬ ಹೆದರುತ್ತಿದ್ದೆವು ಹಾಗಾಗಿ ಅಲ್ಲಿ ಕೂತ್ಕೊಳ್ಳೇಬೇಕಾಗುತ್ತಿತ್ತು ಆದರೆ ಈಗಿನ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಮಾಡಿ ಮಾಡಲು ಸ್ವಲ್ಪ ಕಷ್ಟವೇ ಎಂದು ಹೇಳಬಹುದು ಅದಕ್ಕಾಗಿ ಈಗ ಇದನ್ನೆಲ್ಲ ಮಾಡುವವರು ಕಡಿಮೆಯಾಗಿದ್ದಾರೆ ಮತ್ತೆ ಅದನ್ನು ಮಾಡಿ ಕೂತ್ಕೊಂಡು ಈಗ ನೋಡುವವರಿಗೂ ಸ್ವಲ್ಪ ಕಿರಿಕಿರಿಯೆ ಯಾಕೆಂದ್ರೆ ಈಗಿನ ಮಾಧ್ಯಮಗಳಲ್ಲಿ ಅದನ್ನು ಡೈರೆಕ್ಟಾಗಿ ತೋರಿಸ್ತಾರೆ ಹೇಗೆ ಇದನ್ನು ಮಾಡ್ಬೋದು ವಿಜ್ಞಾನದ ಪ್ರಕಾರ ಇದು ಒಂದು ಮಹಿಳೆಗೆ ಸಾಮಾನ್ಯವಾದ ಒಂದು ಇದು ಏನೆಂದರೆ ಅವಳಿಗೆ ಇದು ಕೂಡ ಒಂದು ಎಲ್ಲ ವಿಷಯದ ಹಾಗೆ ಇದೂ ಒಂದು ಮೂರು ದಿನಗಳದ್ದು ಹೊರಗೆ ಕೂತ್ಕೊಳ್ಳಬೇಕಂತೇನಿಲ್ಲ ಉದ್ಯೋಗಕ್ಕೆ ಹೋಗ್ಬೋದು ದೇವಸ್ಥಾನ ಒಂದನ್ನು ಬಿಟ್ಟು ಮತ್ತೆ ಎಲ್ಲಿಗಾದರೂ ಅವಳು ಹೋಗ್ತಾಳೆ ಆ ಥರ ಈಗಿನ ಪರಿಸ್ಥಿತಿ ಇದೆ ಆದುದರಿಂದ ಇದರಲ್ಲಿ ಈಗಿನ ವಿಷಯಕ್ಕೆ ಹೇಳಬೇಕೆಂದರೆ ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಮಾಧ್ಯಮದಲ್ಲಿ ನೋಡಿ ತಿಳಿದುಕೊಳ್ತಾರೆ ಹಾಗಾಗಿ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿಯೂ ಅದರ ಬಗ್ಗೆ ಸ್ವಲ್ಪ ಉಪಾಧ್ಯಾಯರು ಹೇಳಿ ಕೊಡ್ತಾರೆ ಮತ್ತೆ ಈಗ ಟಿವಿ ಮಾಧ್ಯಮ ಪ್ರತಿಯೊಂದು ಈಗ ಮೊಬೈಲು ಪ್ರತಿಯೊಂದರಲ್ಲೂ ಇದನ್ನು ಹೇಳುತ್ತಿರುವುದರಿಂದ ಪ್ರತೀಯೊಬ್ಬರಿಗೂ ಇದರ ಬಗ್ಗೆ ತಿಳುವಳಿಕೆ ಬೇಗನೆ ಬರುತ್ತದೆ ಇದೊಂದು ಒಳ್ಳೆ ಆರೋಗ್ಯಕರ ವಿಷಯವೇ ಎಂದು ಹೇಳಬಹುದು ಯಾಕೆಂದರೆ ಮುಂಚಿನ ಕಾಲದ ಹಾಗೆ ಹೊರಗೆ ಕೂತ್ಕೊಂಡು ಎಲ್ಲರಿಗೂ ಮನೆಯಲ್ಲಿ ಗಂಡಸರು ಮಕ್ಕಳು ಅಣ್ಣ ತಮ್ಮಂದಿರು ಇರುವಾಗ ಅವರಿಗೆಲ್ಲ ಗೊತ್ತಾಗ್ತದೆ ಕಿರಿಕಿರಿಯಾಗ್ತದೆ ಅಂತ ಆಗ ಆ ಸಮಯದಲ್ಲಿ ಅವರು ತುಂಬ ಚಡಪಡಿಸ್ತಿದ್ದರು ಈಗ ಹಾಗೇನು ಇಲ್ಲ ಒಂದು ರೀತಿಯಲ್ಲಿ ಇದು ಈಗಿನದ್ದೆ ಒಳ್ಳೆಯದು ಆದರೆ ನಿಜವಾಗಿ ಅದರ ಅರ್ಥ ಏನು ಅಂದರೆ ಮೂರು ದಿನ ಹೊರಗೆ ಕೂತ್ಕೊಂಡು ಅವಳಿಗೆ ತುಂಬ ರೆಸ್ಟ್ ಬೇಕು ಆ ಕಾರಣಕ್ಕಾಗಿ ಅವಳು ಹೊರಗೆ ಕೂತ್ಕೊಳ್ಬೇಕು ಅಂತ ಮುಂಚಿನವರು ಮಾಡಿ ಹಾಕಿದ್ದು ಹಾಗಾಗಿ ಇದರ ಬಗ್ಗೆ ಜಾಸ್ತಿ ಹೇಳುವಂಥದ್ದು ಏನು ಇಲ್ಲ ಯಾಕೆಂದ್ರೆ ಈಗ ಮಾಧ್ಯಮದ ಪ್ರಕಾರ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಗೊತ್ತಿದೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದನ್ನು ನೋಡುತ್ತಾ ಇರುತ್ತಾರೆ ಹಾಗಾಗಿ ಟಿವಿಯಲ್ಲಿ ಇದು ಎಲ್ಲ ವಿಷಯಗಳು ಬರುತ್ತಿರುವುದರಿಂದ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಗೊತ್ತಿದೆ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದೆ ಹಾಗೆ ನಮಸ್ತೆ